ಹಾಂ ನಮಗೆ ಒಂದು ಫಂಕ್ಷನ್ ನನ್ನ ಹೆಸ್ರು ಮೇಘಲ ಅಂತ ನಮಗೆ ಒಂದು ನಿಮ್ಮ ಕಡೆಯಿಂದ ನಮಗೆ ಊಟ ಬೇಕಾಗಿದೆ ಆರ್ಡ್ರ್ ಕೊಡಕ್ಕಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಇಲ್ಲ ಇಲ್ಲ ಬರ್ಡೆ ಫಂಕ್ಷನ್ಗೆ ನನ್ ಮಗಾದು ಬರ್ಡೆ ಇದೆ ಸೊ ಅದಕ್ಕೆ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಸೊ ಅವ್ರು ನಂಬರ್ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನ್ ವೆಜ್ ಮಾಡಬೇಕಾಗಿದೆ ನಿಮಗೆ ಅವೈಲೇಬೆಲ್ ಹೆಂಗಿದ್ಯೊ ನೋಡಿ ನೀವು ಏನು ನೀವೇನೇನು ಮಾಡ್ತೀರಾ ಇಲ್ಲ ನಿಮ್ಮ ಕಡೆಯಿಂದ ಯಾವುದು ಸ್ಪೆಷಾಲಿಟಿ ಯಾವ ಫುಡ್ ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದ್ರೆ ನಮಗೆ ನಾವು ಆರ್ಡ್ರ್ ಕೊಡಕ್ಕೆ ಈಸಿ ಆಗಿರುತ್ತೆ ಸೊ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಪ್ಯಾಂಟ್ರಿಯಲ್ಲಿ ಏನೇನಿರುತ್ತೆ ಅಂತ ಹೌದಾ ನನ್ನ ಮಗಾಗೆ ಫ್ರೈಡೆ ಬಿದ್ದಿದೆ ಸೊ ನಮಗೇನಂದ್ರೆ ಇದು ಸೀ ಈ ಇಡ್ಲಿ ಅದೆಲ್ಲ ಬೇಡ ಯಾಕಂದರೆ ಸೋಡಾ ಹಾಕಿರ್ತಾರದ್ರಲ್ಲಿ ನಮಗೆ ಅದುಬಿಟ್ಟು ಬೇಕಾದರೆ ನಮಗೆ ಚಪಾತಿನೊ ಆರ್ ಪರೋಟ ಆ ಥರ ಮಾಡ್ಕೊಡಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತಾ ಹೌದಾ ನಮಗೆ ನಾನ್ ವೆಜ್ಜೆ ಬೇಕಾಗಿದೆ ನೀವು ನಾವು ನೀವೇಳಿರೊ ಐಟಮ್ಮಲ್ಲ ನಮಗೆ ಆನ್ ಟೈಮಲ್ಲಿ ಬೇಕಾಗಿದೆ ಯಾಕಂದರೆ ನಾವು ಅರ್ಜೆಂಟಲ್ಲಿ ಏನೇನು ಮಾಡ್ತೀವಿ ಅಂತ ಗೊತ್ತಿಲ್ಲ ನಾವೊಂದುಸತಿ ಕಾಲ್ ಮಾಡಿದರೆ ನಿಮಗೆ ಬಂದು ಇದು ಮಾಡಿ ಓಕೆನಾ ಓಕೆ ನೀವು ಏನು ಮನೆಗೆ ತಂದು ನೀವೇ ಇದು ಮಾಡ್ತೀರಾ ಇಲ್ಲ ಹೆಂಗೆ ಹಾಂ ಓಕೆ ಥಾಂಕ್ ಯು ಸೊ ಮಚ್